ನಮ್ಮ ಪ್ರದೇಶದಲ್ಲಿರುವ ಕ್ರೀಡಾಪಟುಗಳು ಕನಸಿನ ಕ್ರೀಡೆಯನ್ನಾಡಲು ಎದುರಿಸುವ ಪ್ರಮುಖ ಸವಾಲುಗಳು ಯಾವುವು ಅಂದರೆ ನಮ್ಮ ಮನ ನಮಗೆ ಆದ ಕೊ ಒಳ್ಳೆಯಾದ ಕೋಚ್ಗಳು ದೊರಕಬೇಕು ಆಮೇಲೆ ಅವರಾದ ನಮಗೆ ಎಲ್ಲ ತರಹದ ನಮಗೆ ಟ್ರೈನನ್ನೂ ಟ್ರೈನನ್ನೂ ಮಾಡಬೇಕು ಆಮೇಲೆ ನಮ್ಮಕ್ಕಿನ ಚೆನ್ನಾಗಿ ಆಡೋರೂ ಇರ್ತಾರೆ ಅವರನ್ನು ಎದುರಿಸಿ ಅವರ ಮೇಲೆ ಅವ್ರಕ್ಕಿನ್ ಚೆನ್ನಾಗಿ ನಾವೂ ಆಡಬೇಕು ನಾವು ಚೆನ್ನಾಗಿ ಆಡ್ತಾ ಡೈಲಿ ಪ್ರತಿನಿತ್ಯ ಟೈಮಿಂಗ್ಸ್ ಆಮೇಲೆ ಟೈಮಿಂಗ್ಸ್ ಆಗಿರ್ಬೋದು ನಾವಲ್ಲಿ ಕು ತೋರಿಸುವ ನಮ್ಮ ಇಂಟ್ರೆಸ್ಟ್ ಆಗಿರ್ಬೋದು ಪ್ರತಿ ಒಂದು ಸವಾಲುಗಳನ್ನೂ ಎದುರಿಸುತ್ತಾ ನಾವು ಬರಬೇಕಾಗುತ್ತದೆ ಎಲ್ಲರನ್ನು ಎಲ್ಲರ ಜೊತೆಗೆ ಒಡ ಎಲ್ಲರ ಜೊತೆ ಚೆನ್ನಾಗಿರಬೇಕು ಸರ್ ನಮ್ ಕೋಚರ್ಸ್ ಪ್ರತಿಯೊಬ್ಬ ಸ್ಟೂಡೆಂಟ್ಸ್ ಎಲ್ಲರ ಜೊತೆಗೂ ನಾವು ಚೆನ್ನಾಗಿದ್ದಾಗ ನಮಗೆ ಒಂದು ನಮಗೆ ಒಂದು ಫೂಡ್ಸ್ ನಾ ಅಲ್ಲಿ ನಮಗೆ ಮಾರ್ಗ ದೊರೆಯುತ್ತದೆ ಆಮೇಲೆ ಅಲ್ಲಿರುವ ನಾವು ಚೆನ್ನಾಗಿ ಆಡದೇ ಇದ್ದಾಗ ಬೇರೆ ಬೇರೆ ಮಾತುಗಳೂ ಬರಬಹುದು ಅವು ಅಂಥ ಸವಾಲುಗಳನ್ನೆಲ್ಲ ಎದುರಿಸಬೇಕಾಗುತ್ತದೆ ನಮಗೆ ಈಗ ದ್ವೇಷಿಸಲು ಜನ ಇರುತ್ತಾರೆ ಪ್ರೀತಿಸುವವರೂ ಇರುತ್ತಾರೆ ದ್ವೇಷಿಸುವವರೂ ಇರುತ್ತಾರೆ ಆದ್ದರಿಂದ ನಾವು ಯಾರದನ್ನೂ ಯಾರನ್ನೂ ದ್ವೇಷಿಸಬಾರದು ಎಲ್ಲ ಸವಾಲುಗಳನ್ನೂ ಎಕ್ಸೆಪ್ಟ್ ಮಾಡಿಕೊಳ್ಳಬೇಕು